ನಾವು ನಮ್ಮ ಪಕ್ಕದ ತೋಟದ ನಿರ್ಮಾಣದಲ್ಲಿ ಸಹಾಯ ಮಾಡಿದ್ದೆವು ಅವರು ತೋಟದಲ್ಲಿ ಅಡಿಕೆ ಗಿಡಗಳನ್ನು ನೆಡಲು ಬಂದಾಗ ಅಡಿಕೆ ಸಸಿಗಳಿಗೆ ಗುಂಡಿಗಳನ್ನು ತೆಗೆದು ಗಿಡಗಳನ್ನು ನೆಟ್ಟು ಮಣ್ಣನ್ನು ಮುಚ್ಚಿ ನೀರನ್ನು ಹಾಕಿ ಗೊಬ್ಬರವನ್ನಾಕಿ ಕೊಟ್ಟಿದ್ದೆವು ನಾವು ಅವ್ರಿಗೆ ಸಲಹೆಯನುಗಳನ್ನು ಕೊಟ್ಟಿದ್ದೇನೆಂದರೆ ಗಿಡಗಳಿಗೆ ಹೆಚ್ಚಾಗಿ ಗೊಬ್ಬರವನ್ನು ನೀರನ್ನು ಹಾಯಿಸಬೇಕು ದಿನಾ ತಪ್ಪದಂತೆ ನೀರನ್ನು ಹಾಯ್ಸಬೇಕು ಸಲಹೆಗಳನ್ನು ನೀಡಿದ್ದೆವು